ಹಾಂ ಹಲೋ ಸುಮ ಇದು ಮಾರಿಕಾಂಬ ಫ್ರೂಟ್ಸ್ ಷಾಪಾ ಹ್ಞ್ ಮೇಡಮ್ ನಿಮ್ಮ ಷಾಪಲ್ಲಿ ಯಾವ್ಯಾವ ಫ್ರೂಟ್ಸ್ ಅಂದರೆ ಆ್ಯಪಲ್ ಫ್ರೂಟ್ಸ್ ಇದೆಯಾ

ಹ್ಞೂ ಹ್ಞೂ ಹೌ ಹಾಂ ಹಾಂ ಹೌದಾ ಹಾಂ ಹಾಂ ಮೇಡಮ್ ನಿಮ್ಮ ಇದರಲ್ಲಿ ದ್ರಾಕ್ಷಿ ಹಣ್ಣಿಗೆ ಒಂದು ಕಿಲೋಗೆ ಎಷ್ಟು ಬೆಲೆ

ಹೌದ ಮೇಡಮ್ ನೀವು ಇದು ಹಣ್ಣನ್ನು ಅಂದರೆ ಮನೆಗೇ ತಲ್ಪಿಸೋ ಒಂದು ವ್ಯವಸ್ಥೆ ಇದೆಯಾ ನಿಮ್ಮ ಷಾಪಿನಲ್ಲಿ ಹೌದಾ ಮೇಡಮ್ ಹಾಂ

ಹಾಂ ಹೌದಾ ಮೇಡಮ್ ನಮಗೆ ಸೇಬು ಒಂದು ಕಿಲೋ ಬೇಕು ಹಾಗೇ ದ್ರಾಕ್ಷಿ ಒಂದು ಕಿಲೋ ಹಾಂ ಹಾಂ ಬನ್ ಬರ್ಕೊಳಿ ಒಂದು ಕೆಜಿ ದ್ರಾಕ್ಷಿ ಹಾಂ ದ್ರಾಕ್ಷಿ ಹಾಗೇ ಮಾವಿನ ಹಣ್ಣು ಒಂದು ಕೆಜಿ ಮತ್ತು ಬಾಳೆಹಣ್ಣು ಒಂದು ಡಜನ್

ಹೌದಾ ಹಾಂ ಹಾಂ ಹಾಂ ಹಾಂ ಹಾಂ ಓಕೆ ಮೇಡಮ್ ನೀವು ಯಾವಾಗ ತಲ್ಪಿಸ್ತೀರ ತಲ್ಪಸ್ ತಲ್ಪಿಸೋದಕ್ಕಿಂತ ಮುಂಚೆ

ಹಾಂ ಆಯಿತು ಸರಿ ತುಂಬ ಧನ್ಯವಾದಗಳು ಮೇಡಮ್ ಆಯ್ತು ಮೇಡಮ್ ಹಾಂ ಆಯ್ತು ಆಯ್ತು ಹಾಂ ಹಾಂ ಧನ್ಯವಾದಗಳು ಹಾಂ